ನಮಸ್ತೆ ಸರ್ ಹಾಂ ಸರ್ ಸರ್ ನಾವು ಈ ಪ್ರವೈಡ್ರಲ್ಲಿ ನಾವು ಅಕೌಂಟನ್ನ ಓಪನ್ ಹೇಗೆ ಮಾಡ್ಬೇಕು ಮಾಡ್ಬೋದು ಸರ್ ನಾವು ಏನು ಸರ್ ಹಾಂ ಹೌದು ಸರ್

ಯಾವ ಯಾವ ದಾಖ್ಲೆ ಬೇಕಾದವ ಸರ್ ಹಾಂ ಸರ್ ಹಾಂ ಸರ್ ಹಾಂ ಹಾಂ ಸರ್ ಹಾಂ ಸರ್ ಹಾಂ ಸರ್

ಹಾಂ ಸರ್ ಹಾಂ ಸರ್ ನಾವು ಹೀಗಾಗಿ ಸ್ವಲ್ಪ ಅಕೌಂಟ್ನ ಓಪನ್ ಮಾಡಿದ ನಂತರ ಜನರಿಗೆ ಏನಾದರು ಅದ್ರ ಮೂಲಕ ಸೇವೆ ಕೊಡ್ಬೇಕು ಅನ್ಕೊಂಡೀವಿ ಸರ್ ನಾವು

ನೀವು ಟ್ರೇನಿಂಗ್ ಬಿಟ್ಟು ಎಷ್ಟು ದಿನ ಕೊಡ್ತಿರ ಸರ್ ಟ್ರೈನಿಂಗ್ ಅನ್ನ ಹಾಂ ಸರ್ ಟೈಮಿಂಗ್ ಸರ್ ಟೈಮಿಂಗ್ ಅದರದ್ದು